ನಾನು ಗಾರ್ಮೆಂಟ್ ಸ್ಕ್ರೀನ್ ಎಂಡ್ ಕಲಾ ಎಕ್ಸ್ಪೋ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದೆ ಆ ಕಾರ್ಯಕ್ರಮದಲ್ಲಿ ಇ ಹೇಗಂತಂದರೆ ಇವಾಗ ನಾವಿರುವಂಥ ಟ್ರೆಂಡಿಗೆ ತಕ್ಕ ಹಾಗೆ ಯಾವ್ಯಾವ ಥರ ಬದಲಾವಣೆಗಳ್ನ ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತೋರ್ಸಿಕೊಟ್ಟಿದ್ದಾರೆ ಆಮೇಲೆ ಮತ್ತು ನಾವು ಈಝಿಯಾಗಿ ಬಳ್ಸೋದು ಹೇಗೆ ಪ್ರತಿಯೊಂದನ್ನೂ ಕೂಡ ಕಷ್ಟಪಟ್ಕೊಂಡು ಮಾಡುವಂಥ ಕಸೂತಿಗಳನ್ನೆಲ್ಲ ಈಝಿಯಾಗಿ ಹಾಂ ಯಂತ್ರಗಳನ್ನ ಬಳಸ್ಕೊಂಡು ಸುಲಭವಾಗಿ ಮಾಡ್ಬೋದು ಅನ್ನೋದ್ ಹೇಗೆ ಅನ್ನೋದನ್ನು ತಿಳ್ಸ್ಕೊಟ್ಟಿದ್ದಾರೆ